ನಂದು ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ನಂದು ಪ್ರಾಡಕ್ಟ್ ಬಂದಿದ್ದು ತರಿಸಿದ್ದು ಡ್ರೆಸ್ನಿಂದ ಅಂತ ಅಂದರೆ ಇವಾಗ ರೀಸೆಂಟ್ ಆಗಿ ನಮ್ಮದು ಮಾಮನ ಮಗಳ ಮದುವೆ ಇತ್ತು ಅದರ ಬ ಗಲ ಹಲ್ದಿಗೆ ತಗೊಳಕ್ಕ ಡ್ರೆಸ್ ಆರ್ಡರ್ ಮಾಡಿದ್ದೆ ನಾ ಅವಾಗ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಸ್ಟಾರ್ಟಿಂಗ್ ನಾ ಭಾಳ ದಿನ ಟೈಮ್ ಇತ್ತು ಬಟ್ ಮೊದಲೆಲ್ಲ ಪ್ರಿಪ್ರೇಶನ್ಸ್ ಮಾಡಿರಬೇಕಂತ ಅವಾಗ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಅವಾಗ ಅದು ತರಿಸಿದ್ದೆ ಬಟ್ ಅದು ನಂಗೆ ಭಾಳ ಇಷ್ಟ ಆಗಿತ್ತು ನನ್ನ ಮಮ್ಮಿಗೆ ಅನಿಸಿತ್ತು ಅದು ಚಲೋ ಇಲ್ಲ ನಿನ್ನ ಸೈಜಿಂದು ಇಲ್ಲ ಬಟ್ ಅದು ನಂಗೆ ಭಾಳ ಲೂಸ್ನು ಆಗಿತ್ತು ನಂಗೆ ಇಷ್ಟ ಆಗಿ ತುಂಬ ಕರೆಕ್ಟ್ ನನ್ನ ಸೈಜಿಂದು ಇರಲಿಲ್ಲ ಸೈಜ್ ಇಶ್ಯೂ ಆಗಿತ್ತು ಅದ್ಕೆ ಮತ್ತು ಅದು ನಮ್ಮ ಮಮ್ಮಿ ರಿಟರ್ನ್ ಮಾಡು ಅಂತ ಅಂದಿದ್ರು ಅದ್ಕೆ ನಾನು ರಿಟರ್ನ್ ಮಾಡಿ ಅದು ಕಳಿಸಿದೆ ಮತ್ತು ಒಂದು ಸೆಕೆಂಡ್ ಪ್ರಾಡಕ್ಟನು ಚಲೋ ಇತ್ತು ಅನಿಸಿತ್ತು ಅದು ಬಟ್ ಅದರ ಇಮೇಜಸ್ ನೋಡ್ದೋರು ಭಾಳ ಹೆಂಗೆ ಕ್ವಾಲಿಟಿ ಪ್ರಾಡಕ್ಟ್ ಅದು ಅಂತ ಅನಿಸಿತ್ತು ಬಟ್ ಮನಿನು ಹಂಗೆ ಚಲೊ ಸ್ಪೆಂಡ್ ಮಾಡಿದೀವಿ ಬಟ್ ಅದು ಏನಷ್ಟು ಕ್ವಾಲಿಟಿ ಬರಲಿಲ್ಲ ಪ್ರಾಡಕ್ಟ್ ಅದು ತರಿಸಿದೀವಿ ಅದು ತರ್ಸೋಣ ಅದ್ರಗೂ ಸೈಜ್ ಇಶ್ಯೂಸ್ ಆಲತ್ತು ಮತ್ತು ಕ್ವಾಲಿಟಿ ಇಶ್ಯೂಸ್ ಎಲ್ಲ ಅದು ಡ್ರೆಸ್ನಾಗ ಆವಾಗು ಮತ್ತು ಡ್ರೆಸ್ ಅದು ಅದು ಅವಾಗ ನಮ್ಮ ಮನೆಗೆಲ್ಲ ಭಾಳ ಬೈದರು ಸುಮ್ಮನೆ ಎಷ್ಟು ರೊಕ್ಕ ವೇಸ್ಟ್ ಮಾಡಿದಿ ಬಟ್ ಅದು ಎನ್ನಿ ರೊಕ್ಕ ವೇಸ್ಟ್ ಮಾಡ್ರು ಅದೇನು ಕ್ವಾಲಿಟಿನೇ ಇಲ್ಲ ಇನ್ನು ಡ್ರೆಸ್ಸ ಅದು ರಿಟರ್ನ್ ಮಾಡು ಅಂತ ಬೈದರು ಇದು ಸೆಕೆಂಡ್ ಟೈಮುನು ನನ್ನ ಪ್ರಾಡಕ್ಟ್ ಆಯಿತು ರಿಟರ್ನ್ ಮಾಡಿದೆ ಸೆಕೆಂಡ್ ಟೈಮುನು ಅವಾಗ ನಾ ಹಲ್ದಿಗೆ ಹಾಕೋಬೇಕಂತ ಭಾಳ ಮನಸಲ್ಲೆ ಎಂತ ಖುಷಿ ಪಟ್ಟೆನಂತ ತರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ್ನೂ ನಂಗೆ ನನ್ನ ಪ್ರಾಡಕ್ಟ್ ಅವಾಗ ಆ ಕುರ್ತಿ ಸೆಟ್ ಚಲೋ ಇತ್ತು ನೋಡ್ಲಕ್ಕೆ ಇಮೇಜ್ನಾಗೆ ಎಷ್ಟು ಚಲೋ ಅನಿಸ್ಲತ್ತಿತ್ತು ಅಂದ್ರೆ ಇನ್ನು ಹಾಕೊಂಡರು ಮಸ್ತ್ ಕಾಣ್ತದೆ ಅನ್ನೋಪ್ಲೆ ಇತ್ತಪ್ಪ ಮತ್ತು ತರ್ಸಣ ಅದು ಏನು ಕ್ವಾಲಿಟಿನೇ ಇರಲಿಲ್ಲ ಏನು ಇನ್ನು ಪ್ಯಾಂಟಿಂದು ಕ್ವಾಲಿಟಿ ಬೇಕು ಟಾಪ್ ಇಂದರೇನು ಕ್ವಾಲಿಟಿನೇ ಇಲ್ಲ ವೇಲಿಂದರೇ ಏನು ಕ್ವಾಲಿಟಿನೇ ಇರಲಿಲ್ಲ ಅದು ಕುರ್ತಿ ಸೆಟ್ಟಿಂದು ಅದಕ್ಕೆ ಮಾತ್ರ ಎಲ್ಲ ಬೈಯೋಣ ಮತ್ತದು ಒಂದು ರಿಟರ್ನ್ ಮಾಡದೇನೆ ನಂಗೆ ಭಾಳ ಹರ್ಟ್ ಆಯಿತು ಅವಾಗ್ನೂ ಅಂದ್ರು ಚಲೋ ಅನ್ಸಿತ್ತು ನನಗೆ ಅದು ಇಮೇಜ್ ನೋಡಿದರೆ ಹಿಂಗೆ ಭಾಳ ಚಲೋ ಅನಿಸಿತ್ತು ಮತ್ತು ಅದು ಇಬ್ನು ಚಲೋನೇ ತಗೊಂಡಿರೋರು ಆನ್ಲೈನ್ದವರು ಬಟ್ ಅದು ಡ್ರೆಸ್ ಚಲೋ ಬರಲಿಲ್ಲ ಅದ್ಕೆ ಮತ್ತು ಬಿಟ್ಟದ್ದು ನಂಗೇನಿತ್ತು ನಮ್ಮ ಈಗ ನಮ್ಮ ಮಾಮನ ಮಗಳು ಮದುವೆ ಇತ್ತಲ್ಲ ಅವಾಗ ಹಲ್ದಿಗೆ ಎಲ್ಲೊ ಹೆಂಗೆ ಶರಾರ ಇದು ಮಾಡತ್ತಿರೋ ಅದ್ಕೆ ನಾನು ಶರಾರ ತರಿಸಿದೆ ಬಟ್ ಅದು ಏನು ಕಲರ್ ಟಾಪಿನ ಕಲರೇ ಅಡ್ ಹಿಂಗ ಸ್ವಲ್ಪ್ ಲೈಟ್ ಕಲರ್ನಗಿತ್ತು ಬಟ್ ಪ್ಯಾಂಟಿದು ಹೀಗೆ ಡಾರ್ಕ್ ಕಲರ್ ಬಂದಿತ್ತು ಸೈಜ್ ಇಶ್ಯೂ ಆಲತ್ತಿತ್ತು ಕ್ವಾಲಿಟಿ ಇಶ್ಯೂ ಆಲತ್ತಿತ್ತು ಅದಕ್ಕೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಾ ಬಟ್ ನನ್ನ ಮಮ್ಮಿ ನಂಗೆ ಮಾಡ್ಲಕ್ಕೆ ಬಿಟ್ಟಿಲ್ಲ ಆನ್ಲೈನ್ ಏನು ಪ್ರಾಡಕ್ಟ್ಸ್ ಚಲೋ ಬರೋಲ್ಲ ಅಂತ ರಿಟರ್ನ್ ಮಾಡ್ಲಕ್ಕೆ ಹಾಕಿದೋರು ನಾ ರಿಟರ್ನ್ ಮಾಡ್ದೆ ಮತ್ತು ಇನ್ನು ಒಂದು ಸರಿನು ಹಿಂಗೇ ಆಗಿತ್ತು ಲಾಕ್ ಡೌನ್ನಾಗೆ ಇನ್ನರೆ ಯಾರಿಗೆ ಹೊರಗೆ ಹೋಗ್ಲಕ್ಕೆ ಬಿಡ್ತಿರಲಿಲ್ಲ ಮೊದ್ಲು ಹಿಂಗಿರಲಿಲ್ಲ ಕರ್ಫ್ಯೂ ಅದೆಲ್ಲ ಇತ್ತು ಅವಾಗು ನಾ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಮೀಶೋಮೇಲೆ ಅವಾಗ್ ಮಾಡ್ದವಾಗ ಅದು ಹಿಂಗೆ ಭಾಳ ಚಲೋ ಅನಿಸಿತ್ತು ಏನೋ ಆದ್ರಗದ ಹಿಂದೆ ತರಿಸಿದ್ರೆ ಚಲೋನೆ ಇರ್ತಾವೆ ನೋಡ್ಲಿಕ್ಕೆ ಏನು ಭಾರಿ ಭಾರಿ ಕಾಣ್ತವು ಏನು ತರ್ಸೋಣ ಏನು ಕ್ವಾಲಿಟಿ ಇರೋಲ್ಲ ಏನಿರೋಲ್ಲ ಆಯಿತು ಸೈಜ್ ಇಶ್ಯೂ ಆಗ್ತವ ಅದು ಅದುಕ್ಕೆ ಮತ್ತವಾಗ ತರ್ಸೋಣ ಅಂದರು ಚಲೋ ಇತ್ತು ಬಟ್ ಅದು ಸೈಜಿನ ಭಾಳ ಸ್ಮಾಲ್ ಬಂದಿತ್ತದು ಅದೇನು ಈಗ ನಾ ಹಾಕೊಲಿಲ್ಲ ಅಂದರು ನಮ್ಮ ತಂಗಿಗೆ ಹಾಕ್ಬೇಕಂತ ಕೊಡ್ಬೇಕಂತ ಇತ್ತು ಬಟ್ ಹಾಕಿ ಹಾಕಿ ನನ್ಗಿಂತ ದಪ್ಪಳಾಕಿ ಆಕೆಗೆ ಬರಲೆ ಇಲ್ಲ ಅದು ಅದ್ಕೆ ಮತ್ತು ಅದೂ ರಿಟರ್ನ್ ಮಾಡಿದ್ವು ಎಷ್ಟು ಸಾರಿ ಹಿಂಗೇ ಆಗಿದೆ ನಾ ಚಲೋ ಇದೆಂತ ಅದು ಇಮೇಜ್ ನೋಡಿ ತರ್ಸಲಕ್ಕೆ ಹೋಗ್ತಿವಿ ಬಟ್ ಅದು ಏನು ಇಮೇಜ್ ಇರೋಲ್ಲ ಏನು ಕ್ವಾಲಿಟಿ ಬರೋಲ್ಲ ಏನಿಲ್ಲ ಮತ್ತು ರಿಟರ್ನೆ ಮಾಡಬೇಕಾಗ್ತದೆ ಅದುಕ್ಕೆ ಅದಕೆ ರಿಟರ್ನ್ ಮಾಡಿದ್ವು ಹಿಂಗೆ ಆನ್ಲೈನ್ ಶಾಪಿಂಗ್ ಮಾಡಿದ್ದೂ ಸಹ ಮಾಡ್ತೀವಿ ಬಟ್ ನಮ್ಮಮನೇಗೆಲ್ಲ ಬೈತಾರೆ ಹಿಂಗೆಲ್ಲ ತರಿಸ್ಬಾರ್ದು ಅದರಗೆಲ್ಲ ಹಿಂಗೆ ಚಲೋ ಬರೋಲ್ಲ ಕ್ವಾಲಿಟಿಸ್ ಅದ್ಕೆ ಅದರ ಎದರು ಹಿಂಗೆ ಎಲ್ಲಾರು ಮಾರ್ಕೆಟ್ ಈಗ ಮಾಲ್ಗಳಿಗು ಹೋಗಿ ಅಲ್ಲಿಂದಲೇ ಡೈರೆಕ್ಟ್ ಪರ್ಚೆಸ್ ಮಾಡಬೇಕು ಚಲೋ ಇವರು ಮತ್ತು ಹಿಂಗೆ ಆಯಿತು ಇದು ಪ್ರಾಡಕ್ಟ್ ಇಂದ ಕಾ ಇಮೇಜಸ್ ಏನು ಭಾರಿ ಆಗ್ತವು ಹಿಂಗೇ ಇಮೇಜ್ ನೋಡಿದವರು ಅನ್ಬೇಕು ಎಷ್ಟಪ್ಪಾ ಎಷ್ಟು ಚಲೋ ಅದ ಡ್ರೆಸ್ಸಾ ಏನು ಹಾಕೊಂಡ್ರೇನು ಹಿಂಗೆ ಮಸ್ತ್ ಹೀರೋಯಿನ್ ಕಂಡಂಗೆ ಕಾಣಬೇಕು ಆಮೇಲೆ ಅದು ತರಿಸೋಣ ಏನು ಜರನು ಚಲೋ ಇರೋಲ್ಲ ಅಂಗೀನೇ ಒಂದು ಕಡೆ ಇರ್ತದೆ ಪ್ಯಾಂಟೇ ಒಂದು ಕಡೆ ಇರ್ತದೆ ಅದು ಕುರ್ತಿ ಸೆಟ್ನಾಗರೇ ಏನು ಇಷ್ಟು ಕ್ವಾಲಿಟಿ ಹೊಲಸು ಇರ್ತದೆ ಭಾಳ ಅಂದರೆ ಭಾಳ ಅದಕ್ಕೆ ಏನೋ ಅದು ಹೆಂಗೇ ಹೇಳೋಕ್ಕೆ ಆಗೋಲ್ಲ ಅದು ಅಷ್ಟು ಹೆಂಗೆ ಕೆಟ್ಟದು ಬರ್ತಾವೆ ಒಂದೊಂದು ಸರಿ ಒಂದೊಂದು ಸರಿ ನಾವು ಆರ್ಡರ್ ಮಾಡಿದ್ದೆ ಬೇರೆ ಇರ್ತದೆ ಅಲ್ಲಿ ಬಂದ ಪ್ರಾಡಕ್ಟೇ ಬೇರೆ ಇರ್ತದೆ ಹಿಂಗೇ ಎಕ್ಸ್ಚೇಂಜ್ ಆಗಿರ್ತದೆ ನಾ ಒಂದು ಸಾರಿ ಹಿಂಗೆ ನೋಡಿದ್ದೇ ಒಂದು ಬ್ಲೂ ಕಲರ್ ಡ್ರೆಸ್ ಇತ್ತು ಎಷ್ಟು ಮಸ್ತ್ ಅನ್ಸತಿತ್ತು ನನಗೆ ಭಾಳ ಅಂದರೆ ಭಾಳ ಚಲೋ ಅನ್ಸತಿತ್ತು ಅದು ಹಿಂಗೆ

ಅದು ಆರ್ಡರ್ ಮಾಡಿ ನಾನು ಬಂದಿದ್ದೇನು ಒಂದು ಟೀ ಶರ್ಟ್ ಆದರು ಕೂಡ ಒಂದು ಲೆಗಿ ಲೆಗಿನ್ಸ್ ಪ್ಯಾಂಟ್ ಬಂದಿತ್ತು ಅದರ ಜರನು ಚಲೋ ಇರಲಿಲ್ಲ ಕ್ವಾಲಿಟಿ ಏನಿದು ಹಿಂಗೆ ಮಾರ್ಕೆಟ್ನಾಗೆ ಹಂಡ್ರೆಡ್ ರುಪೀಸ್ ಸೇಲ್ ಹಾಕ್ದಂಗೆ ಇತ್ತು ಅದು ಅದ್ಕೆ ಮತ್ತು ಅದನ್ನು ರಿಟರ್ನ್ ಮಾಡಿದ್ವಿ ಅವನ್ನ ಇದು ಆನ್ಲೈನ್ ಮಾರ್ಕೆಟಿಂಗ್ ಸಲಿಂದ ಮತ್ತು ನಮ್ಮ ಮನೆಗೆಲ್ಲ ಬೈದರು ನನಗೆ ಅದಕ್ಕೆ ಬಿಟ್ಟೇವಿ ಆನ್ಲೈನ್ ಮಾಡೋದು ಅದ್ಕೆ ಅದರ ಎದರು ಏನಿದ್ರು ಎದುರು ಎದುರೇ ಹೋಗಿ ತಗೊಂಬರಬೇಕು